ನಾನು ಒಂದು ದಿವಸ ಚಿಕನ್ ಮಾಡಿದ್ದೆ ಅದನ್ನು ಅದು ಚೆನ್ನಾಗಿ ಬಂದಿರಲಿಲ್ಲ ಅದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಯಾವಾಗಲೂ ನಾನೇನೂ ಮಾಡಿರ್ಲಿಲ್ಲ ಆದ್ರೂ ಚೆನ್ನಾಗಿ ಬಂದಿರ್ಲಿಲ್ಲ ಆದ್ರೂ ಪಾಪ ಮನೆಯವರೆಲ್ಲ ಅದು ಏನೂ ಅನ್ನದಲೇ ಚೆನ್ನಾಗಿದೆ ಅಂತಲೇ ತಿಂದರು ಆಮೇಲೆ ಅದು ಚೆನ್ನಾಗಿಲ್ಲ ಅಂತ ನಾನು ತಿಂದಾಗಲೇ ನನಗೆ ಗೊತ್ತಾಗಿದ್ದು ಆದ್ರೂ ಪರವಾಗಿಲ್ಲ ಅನ್ಕೊಂಡು ಯಾರೂ ಬೇಜಾರು ಮಾಡ್ಕೊಳ್ದಲೇ ಏನೂ ಮಾಡದಲೇ ತಿಂದರು ಆದ್ರೂ ಆಮೇಲೆ ನನಗೆ ಬೇಜಾರು ಆಯಿತು ಚೆನ್ನಾಗಿ ಮಾಡಿಲ್ಲ ಅದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಚಿಕನ್ ಯಾವಾಗಲೂ ನಾನು ಮಾಡಿರಲಿಲ್ಲ ಆಮೇಲೆ ಇನ್ನೂ ಅದನ್ನು ಮತ್ತೆ ಇನ್ನೊಂದು ದಿವಸ ಟ್ರೈ ಮಾಡಿದಾಗ ಚೆನ್ನಾಗಿ ಬಂತು ಆಗ ಅವರೇ ಎಲ್ಲ ಹೇಳಿದರು ಚೆನ್ನಾಗಿ ಬಂದಿದೆ ಹಿಂಗೆ ಮಾಡಕ್ಕೆ ಬಂದಿಲ್ಲ ಅಂದರೂ ಒಂದು ಸಾರಿ ಚೆನ್ನಾಗಲ್ಲ ಆಮೇಲೆ ಅದೇ ಚೆನ್ನಾಗುತ್ತೆ ಅಂತ ನಾನು ಫಸ್ಟು ಅಡ್ಗೆಯೇ ಮಾಡಕ್ಕೆ ಬರ್ತಿದ್ದಿಲ್ಲ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಕಲ್ತ್ಕೊಂಡು ಮಾಡಿದ್ವಿ ಆಮೇಲೆ ಮನೆವರೆಲ್ಲ ಹೇಳ್ಕೊಟ್ರು ಆಮೇಲೆ ಈಗ ಎಲ್ಲ ಚೆನ್ನಾಗಿದೆ ಅಂತಾರೆ ಆವಾಗ ಫಸ್ಟ್ ಟೈಮ್ ನಂಗೆ ಅಡುಗೆ ಮಾಡಬೇಕಾದ್ರೆ ಭಯ ಆಗೋದು ಹೇಗಪ್ಪ ಏನು ಏನು ಮಾಡೋದು ಯಾವ ಥರ ಅಂತ ಅನ್ಸೋದು ಆದ್ರೂ ಒಂದೊಂದು ಸಾರಿ ಎಲ್ಲ ಏನಾದ್ರೂ ಮಾಡೋಕ್ಕೆ ಹೋದಾಗ ಏನಾದ್ರೂ ಆಗೋದು ಚಿಕನ್ ಮಾಡಬೇಕಾದ್ರೆ ಒಂದು ಸಾರಿ ಹೀಗೆ ಉಪ್ಪು ಜಾಸ್ತಿ ಆಗೋದು ಖಾರ ಜಾಸ್ತಿ ಆಗೋದು ಆದ್ರೂ ಯಾರೂ ಏನೂ ಅನ್ನದಲೇ ಚೆನ್ನಾಗಿದೆ ಅಂತಲೇ ತಿನ್ನೋರು ಆಮೇಲೆ ಅದನ್ನು ತಿಂದ್ಮೇಲೆ ಅವ್ರು ನಾನು ಬೇಜಾರು ಮಾಡ್ಕೊತಿನಿ ಅಂತ ಅಂದುಬಿಟ್ಟು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಹೇಳೋರು ಚೆನ್ನಾಗಿದ್ರೂನೂ ಚೆನ್ನಾಗಿದೆ ಅನ್ನೋರು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಿದ್ದು ಅವರು ಆಮೇಲೆ ಸೆಕೆಂಡ್ ಟೈಮ್ ನಾನು ಮಾಡ್ದಾಗ ಅದೇ ಸ್ವಲ್ಪ ಚೆನ್ನಾಗಿ ಬಂತು ಆಗ ಎಲ್ಲ ಅವರೇ ಹೇಳಿದ್ರು ಚೆನ್ನಾಗಿ ಬರಲ್ಲ ಒಂದು ಫಸ್ಟ್ ಟೈಮ್ ಮಾಡಿದಾಗ ಹೆದ್ರಕೋಬಾರ್ದು ಮತ್ತೆ ಅದನ್ನೇ ಮಾಡ್ತಿರಬೇಕು ಅಂತ ಹೇಳಿದ್ರು ಅದು ಮತ್ತು ಈಗ ನಾವು ಯಾವುದೇ ಅಡುಗೆ ಆದ್ರೂ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿರಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ಮತ್ತು ಪದೇ ಅದೇ ಪದೇ ಪದೇ ಅದನ್ನೇ ಟ್ರೈ ಮಾಡ್ತಾ ಇದ್ದರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಆಗ ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವೆಲ್ಲನೂ ನಾವೂ ಆಗ ನಮಗೂ ಒಂದು ಹೊಸ ಅನುಬ ಅನುಭವ ಆದಂಗೆ ಆಗುತ್ತೆ ನಾವು ಅವಾಗ ಬೇರೆವ್ರ ಹತ್ರ ಹೇಳ್ಕೊಬೌದು ಹಿಂಗ್ ಆಗಿತ್ತು ಚೆನ್ನಾಗಿ ಬಂದಿರಲಿಲ್ಲ ಆಮೇಲೆ ಇನ್ನೊಂದು ದಿವಸ ಚೆನ್ನಾಗಿ ಬಂತು ಇದೇ ಥರ ಮಾಡುವ ಅಂತ ನಾವೂ ಬೇರೆವ್ರಿಗೆ ಹೇಳಿಕೊಡ್ಬೌದು ಹೆಂಗ್ ಮಾಡಿದ್ವಿ ಏನು ಅಂತೆಲ್ಲ ಆಮೇಲೆ ಇನ್ನೂ ಇನ್ನೂ ಬೇರೆ ಬೇರೆ ಅಡುಗೆಗಳೆಲ್ಲ ನನಿಗೆ ಮಾಡಕ್ಕೆ ಬರ್ತಿದ್ದಿಲ್ಲ ಫಸ್ಟ್ ಟೈಮ್ ಮಾಡ್ದಾಗ್ಲೂ ಎಲ್ಲಾದುಕ್ಕೂ ಹಿಂಗೆ ಮಾಡಕ್ಕೆ ಬರಲ್ಲವಲ್ಲ ಅಂತ ಬೇಜಾರಾಗೋದು ಆಮೇಲೆ ಬೇಜಾರು ಆಯಿತಲ್ಲ ಅಂತ ಬೇಜಾರು ಮಾಡ್ಕೊಬಾರದು ಅಂತ ಅಂದ್ಬಿಟ್ಟು ನಾನೇ ಡೈಲಿ ಚೆನ್ನಾಗಿ ಬಂದಿಲ್ಲ ಅಂದರೂ ಪದೇ ಪದೇ ಟ್ರೈ ಮಾಡುವೆ ಒಂದು ದಿವಸ ಏನಾಗಿತ್ತು ಅಂದರೆ ಚಿಕನ್ ಮಾಡಬೇಕಾದ್ರೆ ನಾನು ಉಪ್ಪು ಜಾಸ್ತಿ ಹಾಕಿಬಿಟ್ಟಿದ್ದೆ ಸೆಕೆಂಡ್ ಟೈಮ್ ಮಾಡಿದಾಗ ಆದರೂ ಚೆನ್ನಾಗಿದೆ ಅಂತಲೇ ಹೇಳ್ಕೋ ತಿಂದಿದ್ದರು ಆಮೇಲೆ ವಿಷ ಅದು ಬೆಂದೇ ಇರ್ತಿಲ್ಲ ವಿಷಲು ಎರಡೇ ವಿಷಲ್ ಹೊಡ್ಸಿದ್ದಿಂದಾಗಿ ಬಂದಿರ್ಲಿಲ್ಲ ಬೆಂದಿರಲಿಲ್ಲ ಅದು ಆವಾಗ ಮತ್ತೆ ನಿಮ್ಮ ಬೇಯ್ಸ್ಬಿಟ್ಟು ಮತ್ತೆ ಆವಾಗ ಮತ್ತೆ ಎರಡು ಸಾರಿ ಮಾಡ್ದಂಗೆ ಆಯಿತು ಆಮೇಲೆ ರೊಟ್ಟಿ ಎಲ್ಲ ಹಾಕಕ್ ಹೋದಾಗ ಹಿಂಗೆ ಕೈ ಸುಟ್ಕೊಳ್ಳೋದು ಎಲ್ಲ ಮಾಡ್ಕಂಡಿದ್ದು ಇಲ್ಲ ಹಸಿಟ್ ಎತ್ ಎಲ್ಲೋ ಕಲ್ಸ್ಕಳದು ಆ ಥರ ಮಾಡಿದ್ದೆ ಆಮೇಲೆ ಒಂದು ದಿವ್ಸ ಪುಳ್ಯೋಗ್ರೆ ಮಾಡಕ್ಕೆ ಹೋದಾಗ ಪೂರ್ತಿ ಗೊಜ್ಜು ಮಾಡಕ್ಕೆ ಹೋಗಿ ಪೂರ್ತಿ ಎಲ್ಲನೂ ಹೊತ್ತುಸ್ಬುಟ್ಟಿದ್ದೆ ಆದ್ರೂ ಅದನ್ನ ಅಯ್ಯೋ ಹಿಂಗಾಯ್ತಲ್ಲ ಅನ್ನಂಗೆ ಆಗಿತ್ತು ಆಮೇಲೆ ಏನಾಗಿಲ್ಲ ಅದೇ ಸರಿಯಾಗುತ್ತೆ ಅಂದ್ಕೊಂಡು ಮಾಡಿದೆ ಅದೇ ಆಮೇಲೆ ನಂಗೆ ಒಂದು ಫಸ್ಟು ಒಂದು ಕಾಫೀನೂ ಇಡಕ್ ಬರ್ತಿದ್ದಿಲ್ಲ ಆಗೆಲ್ಲ ಬೇಜಾರಾಗೋದು ಅಯ್ಯೋ ನಂಗ್ ಅಡ್ಗೆ ಮಾಡಕ್ಕೆ ಬರಲ್ಲ ಅಂತ ಆದರೆ ಇವಾಗ ಹಾಗಲ್ಲ ಈಗ ಎಲ್ಲನೂ ಕಲಿತ ಕಲೀತಾ ಎಕ್ಸ್ಪೀರಿಯನ್ಸ್ ಆದಂಗೆ ಚೆನ್ನಾಗಿತ್ತು ಆದ್ರು ಅಡುಗೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಎಲ್ಲರೂ ಇಷ್ಟಪಡ್ತಾರೆ ಮನೆಯವ್ರೆಲ್ಲ ಅಡುಗೆ ಚೆನ್ನಾಗಿ ಮಾಡಿದರೆ ಎಲ್ಲಾರ ಹತ್ರನ ಹೇಳ್ಕೊಂತರೆ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂತೆಲ್ಲ ಅಡುಗೆ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಈಗ ಬೇರೇರೂ ಬಂದುಬಿಟ್ಟು ನನಗೂ ಈ ಚೆನ್ನಾಗಿ ಮಾಡಿದಂತೆ ಮಾಡಿಕೊಡು ಅಂತೆಲ್ಲ ಕೇಳ್ತಾರೆ ಆ ಥರ ಮಾಡಿಕೊಡ್ಬೌದು ಹಾಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೆ ಅಂತ ಹಂಗಾದಾಗ ಎಲ್ಲರೂ ಏನೂ ಅಂದ್ಕೊಳ್ಳಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಎಲ್ಲರ ಮುಂದೆಯೂ ಹೇಳ್ತಳೆ ಯಾರೂ ಬಯ್ಯೋದೂ ಇಲ್ಲ ಆಗ ನಮಗೂ ಒಂಥರ ಖುಷಿ ಆಗುತ್ತೆ ಆಗ ಖುಷಿ ಆದಾಗ ಅಯ್ಯೋ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಫೀಲ್ ಆಗುತ್ತೆ ಎಲ್ಲಾದೂ ಒಂದೇ ಸರಿ ಬರಲ್ಲ ಹೋಗ್ತಾ ಹೋಗ್ತಾ ಕಲ್ತ್ಕೊಂಬೇಕು ಎಲ್ಲವೂ ಒಂದೇ ಸಾರಿ ಮಾಡೋಕ್ಕಾಗಲ್ಲ ಹಂಗ್ ಅನ್ಕೊಂಡು ಮಾ ಅಯ್ಯೋ ಅವಾಗ ಮಾಡ್ಬೌದು ಇವಾಗ ಮಾಡ್ಬೌದು ಅಂತ ಅಂದ್ಕೋಬಾರ್ದು ಫಸ್ಟಿಂದಲೂ ಅಡುಗೆ ಮಾಡೋದು ಕಲ್ತ್ಕೊಬೇಕು ಆಗ ಕಲಿತ ಕಲೀತಾ ಅದೇ ರೂಢಿ ಆಗುತ್ತೆ ಈಗ ಒಂದು ದಿವ್ಸ ಚೆನ್ನಾಗಿ ಬರಲಿಲ್ಲ ಅಂದರೆ ಇನ್ನೊಂದು ದಿವ್ಸಾನೂ ಹಂಗೆ ಬರುತ್ತೆ ಅಂತ ಹೇಳಕಾಗಲ್ಲ ಈಗ ಎಲ್ಲವನ್ನೂ ಒಬ್ಬೊಬ್ಬರು ಒಂದೊಂದು ಅಡುಗೆ ಒಂದೊಂದು ಥರ ಡಿಫ್ರೆಂಟಾಗಿ ಮಾ ಈಗ ನಾವು ಮಾಡಿದ್ದನ್ನೇ ಬೇರೆವ್ರು ಮಾಡಿದ್ರೆ ಇನ್ನೊಂದು ಥರ ಬರುತ್ತೆ ನಮ್ಮ ಅವ್ರ ಥರ ಟೇಶ್ಟ್ ನಂಗೂ ಬರಲ್ಲ ನಮ್ಮ ಥರ ಟೇಸ್ಟ್ ಅವ್ರಿಗೂ ಬರಲ್ಲ ಆಗ ನಾವು ಮಾಡಿದ್ದು ಏನಾದ್ರೂ ಖುಷಿಪಡ್ತಾ ಚೆನ್ನಾಗಿದ್ರೆ ಆಗ ಯಾರು ಚೆನ್ನಾಗಿರುತ್ತೆ ಆಗ ಮನೆಯವ್ರೆಲ್ಲ ಖುಷಿಪಡ್ತಾರೆ ಎಲ್ಲರೂ ಹೊಗ್ಳುತಾರೆ ಆಗ ಎಲ್ಲಾರೂ ಹೆಮ್ಮೆಯಿಂದ ಹೇಳ್ತಾರೆ ಇವ್ಳು ಅಡುಗೆ ಮಾಡೋದು ಕಲ್ತಿದ್ದಾಳೆ ಚೆನ್ನಾಗಿ ಮಾಡ್ತಾರೆ ಅಂತ ಹಂಗ್ ಇದ್ದಾಗ ಅದೊಂಥರ ಖುಷಿಯಾಗುತ್ತೆ ಆಮೇಲೆ ನನಗೆ ಚಪಾತಿನೂ ದೋಸೆ ಇಡ್ಲಿ ಏನೂ ಮಾಡಕ್ಕೆ ಬರ್ತಿದ್ದಿಲ್ಲ ದೋ ದೋಸೆ ಒಂದು ದಿವ್ಸ ಎತ್ತಕ್ಕೇ ಹುಯ್ದ ಮೇಲೆ ಎತ್ತಕ್ಕೇ ಬರಲಿಲ್ಲ ನನಗೆ ಆಗ ಪೂರ್ತಿ ಹೊತ್ತೋಗಿತ್ತು ಹಾಗಾಗಿ ನನಗೆ ಅದು ಬೇಜಾರಾಗಿತ್ತು ಆಮೇಲೆ ಇಡ್ಲಿನೂ ಮಾಡಬೇಕಾದ್ರೆ ಪೂರ ಜಾಸ್ತಿ ಬೇಯ್ಸ್ಬುಟ್ಟಿದ್ದೆ ಗಟ್ಟಿಗೆ ಆಗೋಗಿಬಿಟ್ಟಿತ್ತು ಆಗ ಎಲ್ಲ ಆಡ್ಕೊಂಡಿದ್ರು ಅವಾಗ ಇಡ್ಲಿ ಚೆನ್ನಾಗಿ ಮಾಡಕ್ಕೆ ಬರಲ್ಲ ಅಂತ ಆಮೇಲೆ ಇನ್ನೊಂದು ದಿವಸ ಅದೇ ಇಡ್ಲಿನ ಅಯ್ಯೋ ಹಿಂಗೆಲ್ಲ ಅಂದರಲ್ಲ ಅಂತ ಅಂದುಬಿಟ್ಟು ಮತ್ತೆ ಮಾಡಬೇಕು ನಾನು ಕಲಿಯಬೇಕು ನಾನು ಮಾಡಬೇಕು ಎಲ್ಲರ ತನು ನಾನು ಹೊಗ್ಳಸ್ಕಬೇಕು ಅಂತೆಲ್ಲ ಅಂದ್ಕೊಂಡು ನಾನು ಮಾಡಿದೆ ಆವಾಗ ಚೆನ್ನಾಗಿ ಬಂದಿತ್ತು ಅವತ್ತು ಅದಕ್ಕೆ ಒಂಚೂರು ಕ್ಯಾರೆಟ್ಟು ಸಾಂಬಾರು ಸೊಪ್ಪು ಈರುಳ್ಳಿ ಎಲ್ಲನೂ ಮಸಾಲೆ ಇಡ್ಲಿ ಥರ ಮಾಡಿದ್ದೆ ಆಗ ಅದು ಚೆನ್ನಾಗಿದೆ ಅಂತ ಎಲ್ಲ ತಿಂದಿದ್ದರು ಆಗೆಲ್ಲ ಖುಷಿಪಟ್ಟರು ಯೋ ಇವ್ಳ್ನ ಆಡ್ಕೊಂಡಿದ್ವಿ ಇದು ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಈವಾಗ ಚೆನ್ನಾಗಿ ಮಾಡ್ತಾಳೆ ಮಾಡ್ತಿದ್ದಾಳಲ್ಲ ಅಂತೆಲ್ಲ ಹೇಳಿದ್ರು ಅವಾಗ ಒಂಥರ ಖುಷಿ ಆಗಿತ್ತು ಆಮೇಲೆ ಇದು ನನ್ಗೆ ಯಾವುದೂ ಅಂದ್ರೆ ಏನೂ ಅಡುಗೆ ಬರ್ತಿದ್ದಿಲ್ಲ ಇವಾಗ ಇವಾಗ ಕಲಿತು ಫಸ್ಟ್ ಟೈಮ್ ಮಾಡಕ್ಕೆ ಹೋದ್ರೆ ಯಾವ್ದೂ ಚೆನ್ನಾಗಿ ಬರ್ತಿರಲಿಲ್ಲ ಅಯ್ಯೋ ಹಿಂಗಾಯ್ತಲ್ಲ ನಾನು ಫಸ್ಟೇ ಕಲಿಯಬೇಕಿತ್ತು ಅಂತ ಅನ್ಕೊಳ್ಳೊ ಮನೆಯವ್ರೆಲ್ಲ ಬಯ್ಯೋರು ಅಡುಗೆ ಮಾಡಕ್ಕೆ ಬರಲ್ಲ ಇವಳಿಗೆ ಹೆಂಗೆ ಏನು ಹೆಂಗ್ ಮಾಡ್ತಾಳಪ್ಪ ಅಂತೆಲ್ಲ ಬಯ್ಯೋರು ಆದರೆ ಈಗ ಹಾಗಲ್ಲ ಈಗ ಎಲ್ಲರೂ ಖುಷಿಪಡ್ತಾರೆ ಅಡುಗೆ ಮಾಡೋದ್ ಕಲ್ತು ಮೇಲೆ ಆಮೇಲೆ ಮನೆಯವ್ರ್ನ ಖುಷಿಪಡ್ಸೋದೇ ಅಡುಗೆ ಮಾ ಅಡುಗೆಯಿಂದ ಯಾರೇ ಬೇಜಾರಾಗಿ ಬಂದಿದ್ದರೂ ಅವರು ಹೊರ್ಗಡೆಯಿಂದ ಬಂದಾಗ ಅವ್ರಿಗೊಂದು ಲೋಟ ಚೆನ್ನಾಗಿ ಕಾಫಿ ಮಾಡಿಕೊಟ್ರೂ ಸಾಕು ಅವರಿಗೆ ಕಾಫಿ ಚೆನ್ನಾಗಿದೆ ಅಂತ ಖುಷಿ ಆಗುತ್ತೆ ಖುಷಿ ಆಗುತ್ತಲ್ಲ ಆಗ ಅವ್ರೂ ಅದು ನೋಡಿ ನಮಗೂ ಖುಷಿ ಆಗುತ್ತೆ ಅಯ್ಯೋ ಕಾಫಿ ಮಾಡಿಕೊಟ್ಟಿದ್ದು ಚೆನ್ನಾಗಿದೆ ಅಂತ ಖುಷಿಪಟ್ಟರು ಅಂತ ಆಗ ಅನಿಸುತ್ತೆ ಆಯಿತಾ ನಾವೂ ಅಷ್ಟೇ ನಮಗೂ ಯಾರಾದ್ರೂ ಮಾಡ್ಕೊಟ್ಟಾಗ ಒಂದೊಂದು ಸಾರಿ ಹಂಗ್ ಅನಿಸುತ್ತೆ ಆದ್ರೂ ನಾವು ಹುಡ್ಗೀರ್ ಆಗಿದ್ರಿಂದ ನಾವು ಮಾಡಲೇಬೇಕು ಯಾವಾಗ್ಲೂ ಹುಡ್ಗೀರ್ ಅಂದ್ಮೇಲೆ ಯಾವಾಗಲೂ ಅಡುಗೆ ತಿಂಡಿ ಎಲ್ಲ ಇದ್ದಿದ್ದೇ ಆದ್ರು ಮಾಡ್ಬೇಕು ಮಾಡ್ತಾ ಮಾಡ್ತಾ ನೀಟಾಗಿ ಮಾಡಿದಷ್ಟು ನಮಗೇ ಒಳ್ಳೆಯದು ಯಾಕೆ ಅಂದರೆ ಎಲ್ಲಾರೂ ಅಡುಗೆ ಮಾಡಕ್ಕೆ ಬರಲಿಲ್ಲಅಂದರೆ ಎಲ್ಲರೂ ಆಡ್ಕತಾರೆ ಇವ್ಳಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಎಲ್ಲ ಆಡ್ಕಂತಾರೆ ನ್ಯಾ ಬೇರೆ ಯಾರದೂ ಬೇಡ ನನ್ನದೇ ನೋಡಿಕೊಂಡರೆ ಎಲ್ಲ ಆಡ್ಕೊಂಡಿದ್ರು ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಇವಳಿಗೆ ಮದುವೆ ಆದ್ಮೇಲೆ ಹೆಂಗ್ ಮಾಡ್ತಾಳೆ ಅಂತೆಲ್ಲ ಆಡ್ಕೊಂಡಿದ್ರು ನಾನು ಫಸ್ಟು ಮನೇಲಿ ಒಂದು ಬಿಸಿನೀರು ಕಾಯಿಸ್ತಿದ್ದಿಲ್ಲ ಈಗ ಅದೆಲ್ಲ ಎಲ್ಲ ಬಯ್ದ ಮೇಲೆ ಎಲ್ಲರೂ ಅನ್ಕಂಡು ಮೇಲೆ ಈಗ ನಾನು ಅಡುಗೆ ಮಾಡೋದು ನೋಡಿ ಎಲ್ಲ ಖುಷಿಪಡ್ತಾರೆ ಅಡುಗೆ ಮಾಡಕ್ಕೆ ಬರಲ್ಲ ಅನ್ಕೊಂಡಿದ್ದು ಎಲ್ಲನೂ ಮಾಡ್ತಿದ್ದಾಳೆ ಅಂತ ಖುಷಿಪಡ್ತಾರೆ ಎಲ್ಲರ್ಗೂ ಖುಷಿಯೇ ಇವಾಗ ಹಂಗಾಗಿ ಈಗ ನನಗೂ ಒಂದು ಸಮಾಧಾನ ಇರುತ್ತೆ ಎಲ್ಲರೂ ಆಡ್ಕೊಳ್ಳೋರು ನನ್ನ ಇವಾಗ ಎಲ್ಲರೂ ಅವರೇ ಹೊಗ್ಳುತಾರೆ ಅಡುಗೆ ಮಾಡಕ್ಕೆ ಬರಲ್ಲ ಅನ್ನೋರೆಲ್ಲ ಈಗ ಅಡುಗೆ ಚೆನ್ನಾಗಿ ಮಾಡ್ತೀಯಾ ಅಂತಾರೆ ಆಗ ಮನೆವ್ರ್ಗೆ ಎಲ್ಲರ್ಗೂ ಖುಷಿ ಇರುತ್ತೆ ಆಮೇಲೆ ಮನೆವ್ರು ಎಲ್ಲರೂ ಬಂದು ಹೇಳ್ತಾರೆ ಏನಾದ್ರೂ ಅಡುಗೆ ಮಾಡ್ದಾಗ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಇದು ಒಂಚೂರು ಉಪ್ಪು ಕಡಿಮೆ ಆಗಿದ್ರೂ ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕು ಆಮೇಲೆ ಉಪ್ಪು ಹಾಕು ಅಂತೆಲ್ಲ ಹೇಳ್ತಾರೆ ಆಮೇಲೆ ಈಗ ಖಾರ ಏನಾರೂ ಕಡಿಮೆ ಇದ್ರೂ ಹಿಂಗ್ ಆಗಿದೆ ಖಾರ ಪುಡಿ ಕಡಿಮೆ ಆಗಿದೆ ಆಮೇಲೆ ಏನಾದರೂ ಅದಕ್ಕೆ ಏನಾದ್ರೂ ಸೇರಿಸ್ಬೇಕಾದ್ರೆ ಇದು ಇದು ಇಂಥದ್ದು ಹಾಕ್ಬುಟ್ಟು ಮಾಡು ಇಂಥ ಸಾರು ಮಾಡಕ್ಕೆ ಹೋದ್ರು ಅಷ್ಟೇ ಎಲ್ಲ ಹೇಳ್ಕೊಡ್ತಾರೆ ಗೊತ್ತಿಲ್ಲದೆ ಇರೋದನ್ನ ಮಾ ಇಂಥ ಸಾರಿಗೆ ಈ ಥರ ತರಕಾರಿ ಹಾಕ್ಬೇಕು ಈ ಥರ ಕಾಳು ಹಾಕ್ಬೇಬೇಕು ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅದನ್ನು ಕೇಳ್ಕೊಂಡು ನಾವು ಮಾಡಿದಾಗ ಓ ಈ ಥರ ತರಕಾರಿ ಎಲ್ಲ ಹಾಕಿದ್ರೆ ಈಗ ತರಕಾರಿ ಸಾರು ಮಾಡ್ಬೇಕಾದ್ರೆ ಎಲ್ಲ ತರಕಾರಿ ಹಾಕ್ ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೆ ಯಾವ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ ಆಗ ಅಡುಗೆ ಚೆನ್ನಾಗಿ ಬರುತ್ತಲ್ಲ ಆಗ ಎಲ್ಲರೂ ಮನೆಲ್ ಖುಷಿಪಡ್ತಾರೆ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ ಹಂಗ್ ಮಾಡಿದಾಗ ಅವ್ರು ಹೇಳಿದ್ದೆಲ್ಲ ಕೇಳ್ಕಂಡು ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಈಗ ಯುಟೂಬ್ಗಳಲ್ಲೂ ನೋಡ್ಬುಟ್ಟು ನಾವು ಮಾಡ್ಬೋದು ಯುಟೂಬ್ಗಳಲ್ಲೂ ಇನ್ನು ನಮ್ಗೆ ಯಾವ ಥರ ಅಡುಗೆ ಬೇಕಾದ್ರೂ ನಾವು ಕಲಿಬೌದು ಅದರಿಂದ ನೋಡಿಯೂ ಮನೆಯವ್ರೂ ಕಲ್ತುಕೋ ಅಂತೆಲ್ಲ ಹೇಳ್ತಾರೆ ಹಂಗ್ ಮಾಡ್ದಾಗ್ಲೂ ನಾವು ಕಲಿಬೋದು ಆಮೇಲೆ ಹೊಸ್ ಹೊಸ ರೀತಿ ಅಡುಗೆಗಳೆಲ್ಲ ಮಾಡ್ಬೌದು ಹೊಸ ರೀತಿ ಅಡುಗೆಗಳೆಲ್ಲನು ನಾವು ನೋಡಿದಾಗ ಓ ಇದನ್ನು ಮಾಡಬೇಕು ಅಂತ ಅನ್ನಿಸ್ದಾಗ ಮಾಡಿದರೆ ಫಸ್ಟ್ ಟೈಮ್ ಚೆನ್ನಾಗಿ ಬರಲ್ಲ ಆದ್ರೂ ಇನ್ನೊಂದು ಸರಿ ಹಂಗೆ ಬಿಡ್ಬಾರ್ದು ಅಯ್ಯೋ ಚೆನ್ನಾಗಿ ಬರ್ಲಿಲ್ಲ ಅಂತ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದು ನಿಜ್ವಾಗ್ಯೂ ಚೆನ್ನಾಗಿ ಬರುತ್ತೆ ಒಂದೇ ಸರಿಗೆ ಯಾವುದೂ ಬರಲ್ಲ ಹಂಗಾಗ್ ಯೂಟೂಬಲ್ಲಿ ಎಲ್ಲ ನೋಡ್ಕಂಡು ಮಾಡ್ಬೌದು ಗೊತ್ತಿಲ್ಲದೆ ಇರೋದೆಲ್ಲ ಈಗ ಎಲ್ಲ ಯುಟೂಬಲ್ಲಿ ಯಾವ ಅಡುಗೆ ಬೇಕಾರೆ ವೆಜ್ಜಿಂದ ಹಿಡ್ದು ನಾನ್ ವೆಜ್ಜು ಎಲ್ಲ ಬರುತ್ತೆ ಎಲ್ಲನೂ ನೋಡ್ಕೋ ಮಾಡ್ಬೌದು ನಮಿಗೆ ಗೊತಾಗದೆ ಇದ್ದಿದ್ದು ಎಲ್ಲನು ಹಂಗಾಗ್ ಈಗ ನೆಟ್ಟೂ ಫೋನ್ ಒಂದು ಇದ್ದರೆ ಸಾಕು ಯಾವ ಥರ ಅಡುಗೆ ಬೇಕಾದರೂ ಮಾಡ್ಬೌದು ನೋಡ್ಕೊಂಡು ಗೊತ್ತಿಲ್ಲದೆ ಇರೋದ್ ಎಲ್ಲನು ಹಂಗ್ ಮನೆವ್ರಿಗೂ ಒಂದು ಖುಷಿ ಇರುತ್ತೆ ಅಯ್ಯೋ ಇವಳು ಹೊಸ್ತಾಗ್ ಏನೇನೋ ನೋಡ್ಕೋ ಮಾಡ್ತಿದ್ದಾರೆ ಚೆನ್ನಾಗಿ ಬರುತ್ತೆ ತಿಂದ್ಬಿಟ್ಟು ಚೆನ್ನಾಗಿ ಬಂದಾಗ ಚೆನ್ನಾಗಿ ಬಂದಿದೆ ಅಂತಾರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಈ ಥರ್ದು ಏನಾದರೂ ಹಾಕು ಅಂತೆಲ್ಲ ಹೇಳ್ತಾರೆ ಆವಾಗ ಈ ಥರದ್ದೆಲ್ಲ ಹಾಕಿ ಮಾಡಿದಮೇಲೆ ನಮಗೂ ಖುಷಿ ಆಗುತ್ತೆ